ನನ್ನ ಹೆಸರು ಕಾರ್ತಿಕ್ ನನ್ನ ತಂದೆಯ ಹೆಸರು ವಿಶ್ವನಾಥ ತಾಯಿಯ ಹೆಸರು ಸರೋಜಮ್ಮ ನಾನು ಹುಟ್ಟಿದ್ದು ಪ್ರಗತಿ ಆಸ್ಪತ್ರೆ ಕೊತುಲ್ನಗರದಲ್ಲಿ ಇದು ಚಿತ್ರದುರ್ಗ ಜಿಲ್ಲೆಯಲ್ಲಿದೆ ನಾನು ಒಂದರಿಂದ ಏಳನೇ ತರಗತಿಯನ್ನು ಸರ್ಕಾರಿ ಪ್ರಾಥಮಿಕ ಶಾಲೆ ವಿದ್ಯಾನಗರದಲ್ಲಿ ಕಲಿತದ್ದು ಮತ್ತು ಎಂಟರಿಂದ ಹತ್ತನೇ ತರಗತಿಯನ್ನು ಶಬರ ಶಂಕರ ವಸತಿ ಸಾಮೂಹಿಕ ಪ್ರೌಢ ಶಾಲೆಯಲ್ಲಿ ಪೂರ್ಣಗೊಳಿಸಿದ್ದೇನೆ ನಾನು ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿಯನ್ನು ಚಿಕ್ಕಪೇಟೆಯಲ್ಲಿರುವ ಶ್ರೀ ವಾಸವಿ ಪಿ ಯು ಕಾಲೇಜಿನಲ್ಲಿ ಪೂರ್ಣಗೊಳಿಸಿದ್ದೇನೆ ನನ್ನ ಉನ್ನತ ಶಿಕ್ಷಣದಲ್ಲಿ ನಾನು ವಾಣಿಜ್ಯ ಶಾಸ್ತ್ರ ಪದವಿಯನ್ನು ತೆಗೆದುಕೊಂಡೆ ಇದು ಶನಿ ಮಹಾತ್ಮ ದೇವಸ್ಥಾನದ ಬಳಿ ಚೇಳಕೆರೆಯಲ್ಲಿರುವ ಡಾನ್ ಬಾಸ್ಕೋ ಪದವಿ ಕಾಲೇಜಿನಲ್ಲಿ ಮೂರನೇ ವರ್ಷದ ವಾ ವಾಣಿಜ್ಯ ಶಾಸ್ತ್ರ ಪದವಿಯನ್ನು ವ್ಯಾಸಂಗ ಮಾಡುತ್ತಿದ್ದೇನೆ